ಹಲೋ ಸರ್ ನಮಸ್ತೆ ಸರ್ ಓಕೆ ಸರ್ ನಮ್ಮ ರೆಸ್ಟೋರೆಂಟಲ್ಲಿ ಕ್ರ್ಯಾಬ್ ಫ್ರೈ ಫಿಶ್ ಫ್ರೈ ಆ್ಯಂಡ್ ಕಬಾಬ್ ಮತ್ತು ದೊನ್ನೆ ಬಿರಿಯಾನಿ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಹೀಗೆ ತುಂಬ ಐಟಮ್ಸ್ ಇದೆ ಸರ್ ನಿಮಗೆ ಯಾವುದು ಥರ ವೆಜ್ ಬೇಕಾ ವೆಜ್ ಬೇಕಾ ನಾನ್ ವೆಜ್ ಬೇಕಾ ಸರ್

ಮಟನ್ ಸೂಪ್ ಕಾಲು ಸೂಪ್ ಕೈ ಸೂಪ್ ಮತ್ತು ಇನ್ನು ಹಲವು ಸೂಪ್ಗಳಿವೆ ಸರ್ ನಿಮಗೆ ವೆಜ್ ವೆಜ್ ಆಂಡ್ ನಾನ್ ವೆಜ್ ಇದೆ ಸರ್ ನಿಮಗೆ ಯಾವ ಟೈಪ್ ಸೂಪ್ ಬೇಕು ಸರ್ ಎಸ್ ಸರ್ ಇದೆ ಸರ್ ಎಸ್ ಸರ್ ಇದೆ

ಓಕೆ ಸರ್ ಕ್ರ್ಯಾಬ್ ಫ್ರೈ ಹಾಂ ಎಸ್ ಸರ್ ಇದೆ ಗೀ ರೋಸ್ಟು ಆಲ್ಮೋಸ್ಟ್ ಫೇಮಸ್ ಗೀ ರೋಸ್ಟ್ ಸರ್ ನಮ್ಮ ಹೋಟೆಲ್ದು ಸರ್ ಇಲ್ಲಿ ಪ್ರೈಸ್ ಬಂದುಬಿಟ್ಟು ನಿಮಗೆ ಗೀ ರೈಸಿದ್ದಾದ್ರೆ ಡಿಪೆಂಡ್ ಸರ್ ನಮಗೆ ಆಫ್ ಪ್ಲೇಟಿಗೆ ಆದರೆ ಸೆವೆಂಟಿ ಆಗ್ತದೆ ಫುಲ್ ಫ್ಲೇಟಾದರೆ ನಿಮಗೆ ಪ್ರೈಸ್ ಕಮ್ಮಿ ಆಗ್ತದೆ ಸರ್ ಒನ್ ಟ್ವೆಂಟಿ ಮಾಡ್ಬೋದು ಸರ್ ನಿಮಗೆ ಓಕೆ ಸರ್ ಫುಲ್ ಪ್ಲೇಟ್ ಗೀ ರೈಸ್ ಸರ್ ನೆಕ್ಸ್ಟ್ ಅದರ್ ಆರ್ಡರ್ ಏನಾದರೂ ಬೇಕಾದರೆ ಹೇಳಿ ಸರ್ ಎಸ್ ಸರ್ ಜ್ಯುಸ್ ಐಟಮ್ಸ್ ತುಂಬ ಇದೆ ಸರ್ ಜ್ಯುಸ್ ಐಟಮ್ಸಲ್ಲಿ ಆರೆಂಜ್ ಜ್ಯುಸ್ ಬನಾನ ಜ್ಯುಸ್ ಹಾಗು ಲೈಮ್ ಜ್ಯುಸ್ ಕುಕುಂಬರ್ ತುಂಬ ಜ್ಯುಸ್ ಇದೆ ಸರ್ ಎಸ್ ಸರ್ ಚಿಕ್ಕು ಆಲ್ಸೊ ಅಲ್ ಅವೆಲೇಬಲ್ ಸರ್ ನಿಮಗೆ

ಸರ್ ಚಿಕ್ಕು ಜ್ಯುಸಿಗೆಲ್ಲ ಫ್ರೈಸ್ ನಿಮಗೆ ಬಂದುಬಿಟ್ಟು ಒಂದು ಸೆವೆಂಟಿ ರುಪಿಸ್ ಆಗ್ತದೆ ಸರ್ ಪ್ಲಸ್ ನಿಮಗೆ ಎಕ್ಸ್ಟ್ರಾ ಒಂದು ಏನಾದರೂ ಆಫರ್ಸ್ ಬಂದುಬಿಟ್ಟು ಸಿಗ್ತದೆ ಸರ್ ನಿಮಗೆ ಡಿಸ್ಕೌಂಟ್ ಆಗಿ ಓಕೆ ಸರ್ ನಾನು ಈಗ ನಿಮ್ಮ ಆರ್ಡ್ರನ್ನು ನೀವು ಕಳಿಸೋ ಲೊಕೇಶನ್ಗೆ ಕಳಿಸ್ತೇನೆ ಸರ್ ಡೆಲವರಿ ಮಾಡ್ತೇನೆ ಓಕೆ ಸರ್ ಒನ್ ಅವರಲ್ಲಿ ನಿಮ್ಮ ಲೊಕೇಶನ್ಗೆ ಫುಡ್ ಡೆಲಿವರಿ ಆಗ್ತದೆ ತ್ಯಾಂಕ್ ಯು ಸರ್ ಧನ್ಯವಾದ